ನಾನು ಈವರೆಗೂ ಒಂದು ನನ್ನತ್ರ ಹಳೆಯ ಕೀಪ್ಯಾಡ್ ಮೊಬೈಲ್ ಇತ್ತು ನನ್ನ ಗೆಳತಿಯರು ನನ್ನ ನೋಡಿದವ್ರೆಲ್ಲರೂ ಇನ್ನೂ ಹಳೆಯ ಕಾಲ್ದಾಗೇ ಇದ್ದಂಗೆ ಇದೀರ ಅದಿಕ್ಕೆ ಏನು ಇನ್ನೂ ಮುಂದಕ್ಕೆ ಬಂದೇ ಇಲ್ಲ ನಿಮ್ಮ ಕೀಪ್ಯಾಡ್ ಬಿಟ್ಟು ಆಂಡ್ರಾಯ್ಡ್ ಫೋನ್ ತಗೊಳ್ರಿ ಅಂತಂದು ಎಲ್ಲರೂ ಚಾಳಸ್ತಾಯಿದ್ರು ಅದು ಅಲ್ದೇ ಎಷ್ಟು ಜುಗ್ರು ನೀವು ಕೀಪ್ಯಾಡ್ನಾಗೆ ಇದನ್ನು ಓಡಿಸ್ತಾಯಿದ್ದೀರಲ್ಲ ಆಪ್ಷನ್ಗಳು ಬೇಡ ನಿಮಗೆ ಅಂತೆಲ್ಲ ಹೇಳ್ತಾಯಿದ್ರು ನನಗೇನಾಗಿಬಿಡ್ತು ಎಲ್ಲರೂ ಹೇಳೋದು ನೋಡಿ ತುಂಬ ನಾಚಿಗೆ ಆಗ್ಬಿಡ್ತು ಅದಕ್ಕೆ ಎಲ್ಲರೂ ಹೇಳ್ತಾಯಿದ್ದಾರಲ್ಲ ಅಂತ ಹೇಳಿ ಏನು ಮಾಡದೇ ಒನ್ನ ಅಮೆಝನ್ ಒಳಗೊಂದು ಆಂಡ್ರಾಯ್ಡ್ ಫೋನ್ನ ಬುಕ್ ಮಾಡಿದೆ ಆ ಫೋನು ಭಾಳ ಚೆನ್ನಾಗಿತ್ತು ತುಂಬ ಹಗುರವಾಗಿತ್ತು ನನಗೆ ಬೇಕಾಗಿದ್ದು ಕಲರೇ ಸಿಕ್ತು ಆದರೂ ಫ್ರಂಟ್ ಕ್ಯಾಮ್ರ ರೇರ್ ಕ್ಯಾಮ್ ಹಿಂದಿನ ಕ್ಯಾಮ್ರ ಎರಡೂ ತುಂಬ ಚೆನ್ನಾಗೆ ಫೋಟೋಗಳು ಬರ್ತಾಯಿತ್ತು ಬರ್ತಾಯಿದ್ದವು ಆಪ್ಷನ್ಗಳು ತುಂಬ ಇದ್ದವು ಆಮೇಲೆ ಅದಕ್ಕೆ ಚಾರ್ಜ್ ಮೂರು ಮೂರು ದಿವಸ ನಿಲ್ಲುತ್ತೆ ಆಗ ಅದರೊಳಗೆ ಕಲಿಯೋಂಥದ್ದು ತುಂಬ ಇದೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೇನೆ ಅಂದರೆ ನನ್ನ ಗೆಳತಿಯರಿಗೆಲ್ಲ ನನಗೆ ಯಾರು ಮೊಬೈಲು ತಗೋಬೇಕು ಅಂತಂದು ಕೇಳ್ತಾರ ಅವರಿಗೆಲ್ಲ ಈ ಮೊಬೈಲೇ ತಗೊಳ್ರಿ ಒಂದು ಇಪ್ಪತ್ತೈದು ಸಾವ್ರುಪಾಯಿ ಹೋದರೂ ಬೇಜಾರಿಲ್ಲ ಆದರೆ ತುಂಬ ಚೆನ್ನಾಗಿದೆ ಇದನ್ನು ಉಪ್ಯೋಗಿಸೋಕ್ಕೂ ಚೆನ್ನಾಗಿ ಆಗತ್ತೆ ನಮಗೂ ಈಸಿನು ಇದೆ ಅಂತಂದು ಎಲ್ಲರಿಗೂ ಹೇಳ್ತಾಯಿದ್ದೇನೆ